ಹಲೋ ನಮ್ಸ್ಕಾರ ಅಮ್ಮ ಪ್ಲಾಟಿದೆ ಅಮ್ಮ ಎನ್ ಏದು ಬೇಕಾ ನಾ ಎನ್ ಎ ಇರ್ಲಾರ್ದು ಬೇಕಮ್ಮ ಎಲ್ಲಿ ಸಿಟಿಲ್ಲಿ ಮತ್ತು ರೂರಲ್ಲು ಎಲ್ಲಿ ಬೇಕಾಗುತ್ತಮ್ಮ ನಿಮಗೆ ಹೌದು ರೀ ಫಾರ್ಮ್ ನಂಬರ್ ತ್ರೀ ಇದ್ದದ್ದು ಎನ್ ಎ ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಆಗ್ತವೆ ರೀ ನಮ್ಮಲ್ಲಿ ಹ್ಞೂ ಸಾವಿರದ ಐನೂರು ರೂಪಾಯಿ ಸ್ಕ್ವಾರ್ ಫೀಟ್ ಸಿಗುತ್ತೆ ನಿಮಗೆ ಅಂದಾಜು ಒಂದು ಹದಿನಾರು ಹದಿನೇಳು ಲಕ್ಷ ಇಪ್ಪತ್ತು ಲಕ್ಷದ್ವರ್ಗೆ ಸೈಟ್ ಸಿಗ್ತವೆ ರೀ ಮನೆ ಲೀಸ್ಗೆ ಬೇಕಾ ಖರೀದಿಗೆ ಬೇಕಾಗತ್ತಾ ರೀ

ಹಾಂ ಮನೆಯೆಲ್ಲ ಇದೆ ಅಲ್ಲಮ್ಮ ಮನೆ ಹೊಸ ಎಕ್ಸ್ಟೆನ್ಷನ್ ಏರ್ಯಾದಾಗೆ ಎಲ್ಲ ಸಿಗ್ತವೆ ಈಗ ನಿಮಗೆ ಕಟ್ಟಿದ ಮನೆ ಬಾಡ್ಗೆ ಬೇಕಾಗತ್ತಾ ರೀ ಸೈಟ್ ಬೇಕಾಗತ್ತಾ ರೀ ಹ್ಞೂ ರೀ

ಅದ ಅದು ಒಂದು ಇಪ್ಪತ್ತು ಲಕ್ಷ ತನಕ ಸೈಟ್ ಬೀಳ್ತಾವ್ರ್ ಅಲ್ಲಿ ಬಾಡಿಗೆ ಮನೆ ಅಂದರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಸಿಂಗಲ್ ಬೆಡ್ರೂಮ ಮನೆ ಸಿಗ್ತಾವ್ ರೀ ಅಲ್ಲಿ ಎಲ್ಲ ಸಿಂಗಲ್ ಬೆಡ್ರೂಮ್ದೇ ಡಬ್ಬಲ್ ಬೆಡ್ರೂಮಾರೆ ಹತ್ತು ಸಾವಿರ ರೂಪಾಯಿ ಆಗ್ತದೆ

ಕಾಸ್ಟ್ಲಿ ಇದೆ ರೀ ಇಲ್ಲೆಲ್ಲ ಸಿಟಿ ಇದ್ರೊಳಗೆ ಬರುತ್ತಲ್ಲ ಅಂದರೆ ಎಲ್ಲ ಪೆಸಿಲಿಟಿ ಇರತ್ತೆ ರೀ ರೋಡು ಎಲ್ಲ ಎಕ್ಸ್ಟೆನ್ಷನ್ ಏರ್ಯಾದಾಗೆ ಸಿಗ್ತವೆ ರೀ ಕಡ್ಮೆ ರೇಟ್ನಾಗೆಲ್ಲ ಸಿಗ್ತವೆ ಸರಿ ಇರ್ನಲ್ರೀ ಹಾಗಾಗಿ ಅಷ್ಟು ಇದು ಅನ್ಸೋಲ್ಲ ಎಕ್ಸ್ಟೆನ್ಷನ್ ಏರ್ಯಾದಾಗೆ ತಗಳಿ ನೀವು ನಿಮಗೆಲ್ಲ ರೋಡು ಲೈಟಿಂಗ್ ಎಲ್ಲ ಅದ್ರದ್ದು ಅನ್ಕೂಲ ಇರ್ತತಿ ಯಾವಾಗಾರೂ ಬರ್ಬೋದು ಹೋಗ್ಬೋದು ಕಾರ್ ಗೀರು ಎಲ್ಲ ಬರ್ತಿರ್ತವೆ ಸ್ಲಮ್ನ್ಯಾಗೆ ಏನಪ್ಪ ಅಂದರೆ ನಿಮಗೆ ಪ್ರಾಬ್ಲಮ್ಮಾಗತ್ತೆ ಮತ್ತೆ

ಸಿಗ್ತವಮ್ಮ ಸಿಗ್ತವಮ್ಮ ಎಲ್ಲ ಬ್ಯಾಂಕ್ ಲೋನ್ ಸಿಗ್ತದೆ ಎಲ್ಲ ಸಿಗ್ತವೆ ಆ ಥರದ್ದೆಲ್ಲ ಫೆಸಿಲಿಟಿ ಇದ್ದಿದ್ದು ಸಾ ಇದಾವ್ ರೀ ನೋಡಣ ರೀ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಎಂದು ಬರ್ತೀರಿ ಬರ್ರಿ ನೀವು ತೋರಿಸ್ತೀವಿ